ಶಿಕ್ಷಣ ಎನ್ನುವುದು ಎಲ್ಲರ ಜೀವನದಲ್ಲಿ ಇರಬೇಕಾದ ಒಂದು ಭಾಗ ಅದನ್ನು ಅದು ಯಾರೂ ಯಾರು ಕೂಡ ಯಾರ ಸ್ವತ್ತು ಕೂಡ ಅಲ್ಲ ಯಾರು ಕಷ್ಟಬಿದ್ದು ಇಷ್ಟಪಟ್ಟು ಅದನ್ನು ಸಂಪಾದಿಸಿಕೊಳ್ಳುತ್ತಾರೊ ಅವರಿಗೆ ಮಾತ್ರ ಅದು ಲಭಿಸುತ್ತದೆ ಬೇರೆಯವರಿಗೆ ಯಾರಿಗೂ ಕೂಡ ಅದು ಲಭಿಸುವುದಿಲ್ಲ ಅದನ್ನು ಕಷ್ಟಪಟ್ಟು ಇಷ್ಟಪಟ್ಟು ಸಂಪಾದಿಸಿಕೊಂಡರೆ ಮಾತ್ರ ಸಿಗುತ್ತೆ ಅದಲ್ಲದೆ ಈಗಿನ ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣವನ್ನು ಸುಧಾರಿಸಲು ಸರ್ಕಾರವು ಮಕ್ಕಳಿಗೆ ಸಮವಸ್ತ್ರವನ್ನು ನೀಡುವುದಾಗಲೀ ಇಲ್ಲ ಅಂದರೆ ಬಿಸಿಯೂಟ ಕೊಡುವುದಾಗಲೀ ಮತ್ತು ಫ್ರೀಯಾಗಿ ಹೆ ಶಿಕ್ಷಣವನ್ನು ನೀಡುವುದಾಗಲೀ ತುಂಬಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಇಂಥದ್ದು ಇಂಥ ಶಿಕ್ಷಣವನ್ನು ಕೊಡುವುದರಿಂದ ಅವರ ಮುಂತಾದ ಅವರು ಮುಂತಾದ ಶೈಲಿಗಳನ್ನು ಕೂಡಾ ಹಮ್ಮಿಕೊಡಲಾಗಿದೆ ಆದ್ದರಿಂದ ಗ್ರಾಮೀ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣವನ್ನು ಸುಧಾರಿಸಲು ಸರ್ಕಾರವು ಹಮ್ಮಿಕೊಂಡಿರುವ ಕ್ರಮಗಳನ್ನು ನಾವು ಗೌರವಿಸಬೇಕು